ಅಡುಗೆಯನ್ನು ಆರಂಭಿಸುವುದಕ್ಕೆ ಮೊದಲು ನಾವು ಏನು ಅಡುಗೆಯನ್ನು ಮಾಡಬೇಕು ಎಂದು ಎಂಬುವುದನ್ನು ನಿರ್ಧರಿಸಬೇಕು ಏನು ಮಾಡಬೇಕು ಏನು ಅಡುಗೆಯನ್ನು ಮಾಡಬೇಕು ಎಂದು ನಿರ್ಧರಿಸಿದ ಆಮೇಲೆ ಎಲ್ಲ ಅದಕ್ಕೆ ಬೇಕಾದ ಪದಾರ್ಥಗಳು ತರಕಾರಿಯನ್ನು ಮಸಾಲೆಗಳನ್ನು ಶಸ್ತ್ರಗಳನ್ನು ಎಲ್ಲವನ್ನು ಒಂದು ಕಡೆ ಜೋಡಿಸಿ ಇಟ್ಟುಕೊಳ್ಳಬೇಕು ಎಲ್ಲವನ್ನು ಜೋಡಿಸಿ ಇಟ್ಟುಕೊಂಡ ಮೇಲೆ ಅದಕ್ಕೆ ಬೇಕಾದ ತರಕಾರಿಯನ್ನು ಹೆಚ್ಚಿಕೊಂಡು ಒಂದು ಕಡೆ ಇಟ್ಕೋ ಇಟ್ಟುಕೊಳ್ಳಬೇಕು ಅದಾದ ಮೇಲೆ ಅದಕ್ಕೆ ಬೇಕಾದ ಮಸಾಲೆಗಳನ್ನು ಒಂದು ಕಡೆ ಹೆಚ್ಚಿ ಇಟ್ಟುಕೊಂಡು ಬೇಕು ಅದಾದ ಮೇಲೆ ಅದಕ್ಕೆ ಎಷ್ಟು ಎಷ್ಟು ಹಾಕಬೇಕು ಎಷ್ಟು ಎಣ್ಣೆಯನ್ನು ಹಾಕ ಹಾಕಬೇಕು ಎಂಬುದನ್ನು ಎಲ್ಲವನ್ನು ಒಂದು ಕಡೆ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಟು ಕೊನ್ ಇಟ್ಟುಕೊಳ್ಳಬೇಕು ಎಲ್ಲವನ್ನು ನಾವು ತಯಾರಿಸಿ ಇಟ್ಟುಕೊಳ್ಳಬೇಕು ಅಡುಗೆ ಮಾಡುವುದು ಮೊದಲು ಆಮೇಲೆ ನಾವು ಅಡುಗೆ ಸ್ಟವನ್ನು ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಪಾತ್ರೆ ಪಾತ್ರೆಯನ್ನು ತೊಳ್ದು ತೊಳೆದು ಇಟ್ಟುಕೊಂಡು ಇಟ್ಟು ತೊಳೆದು ಇಟ್ಟುಕೊಂಡಿರುವ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದರೊಳಗೆ ಎಣ್ಣೆಯನ್ನು ಹಾಕಿ ನಮಗೆ ಬೇಕಾದ ಪದಾರ್ಥಗಳು ತರಕಾರಿ ಮಸಾಲೆಗಳನ್ನು ಎಲ್ಲವನ್ನು ಹಾಕಿ ಅದ್ಕೆ ಬೇಕಾದ ಉಪ್ಪು ಖಾರ ಎಲ್ಲವನ್ನು ಹಾಕಿ ಅದನ್ನು ನಮಗೆ ನಮಗೆ ತಕ್ಕಷ್ಟ ಇಷ್ಟ ಪಟ್ಟು ಹಾಗೆ ಅಡುಗೆಯನ್ನು ಮಾಡಿಕೊಳ್ಳುವುದು ಎಲ್ಲವನ್ನು ಸ್ವಚ್ಛವಾಗಿ ನಾವು ಬಳಕೆ ಮಾಡ್ಕೋಬೇಕು ಎಲ್ಲವು ತರಕಾರಿಯು ಎಲ್ಲ ಪಾತ್ರೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ನಾವು ಅಡುಗೆಯನ್ನು ಮಾಡಬೇಕು ಇದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ಹೆಚ್ಚಾಗಿ ತರಕಾರಿಯನ್ನು ನಾವು ಬಳಸಬೇಕು ನಮ್ಮ ಅಡುಗೆಯಲ್ಲಿ